ಹಾಂ ಹೌದು ರಿ ಮೇಡಮ್ ನಮಸ್ತೆ ಹೇಳಿ ಮೇಡಮ್ ಹೌದ್ರಿ ಮೆಮ್ ಮೇಡಮ್ ಯಾವ ಡೇಟಿಗೆ ರೀ ಮುಂದಿನ ತಿಂಗ್ಳ ಇಪ್ಪತ್ತ ನಾಲ್ಕು ತಾರೀಕು ರೀ ಮೇಡಮ್ ನಿಮ್ದು ರಿಕ್ವೈರ್ಮೆಂಟ್ ಏನೇನು ಅದ ರೀ ಮೇಡಮ್ ವಿಡಿಯೋಗ್ರಾಫಿ ಫೋಟೋಗ್ರಾಫಿ ಮ್ಯಾಮ್ ಒಂದು ಸಿನಿಮ್ಯಾಟಿಕ್ ಶೋ ಸಿನಿಮ್ಯಾಟಿಕ್ ಒಂದು ರೀ ಕ್ಯಾಂಡಿಡ್ ಫೋಟೋಗ್ರಾಫಿ ಮೇಡಮ್ ಸಿನಿಮ್ಯಾಟಿಕಪ್ಪ ಅಂತಂದ್ರೆ ನಿಮ್ದು ಏನೇ ಮೂವ್ಮೆಂಟ್ಸ್ ಇದ್ರುನೂ ರೀ ಅದಕ್ಕೆ ನಾವು ಹೈಲೈಟ್ ಶೂಟ್ ಥರ ನಾವು ಮಾಡ್ಕೊಡ್ತೀವಿ ರೀ ಹಾಂ ಮದುಮಕ್ಳು ಆಗಲಿ ಅವ್ರ ಪೇರೆಂಟ್ಸ್ ಆಗಲಿ ಅವ್ರ ಯಾರ್ಯಾರು ಫ್ಯಾಮ್ಲಿದಾಗ ಇರ್ತಾರಲ್ಲ ರಿ ಅಣ್ಣ ತಮ್ಮ ಅಕ್ಕ ಹಾಂ ಅವ್ರ ಫ್ಯಾಮ್ಲಿದು ಎಲ್ಲ ನಾವು ಹೈಲೆಟ್ಸ್ ಶಾಟ್ಸ್ ತಗೊಂಡು ಒಂದು ಒಂದು ಒಂದು ಈಗ ಸಿನಿಮಾ ಶೂಟ್ ಥರ ಒಂದು ಮೂರು ಇಲ್ಲ ನಾಲ್ಕು ನಿಮ್ಷದ್ದು ಒಂದು ವಿಡಿಯೋ ಮಾಡಿ ಕೊಡ್ತೀವಿ ರೀ ಮೇಡಮ್ ಮೇಡಮ್ ಅದಕ್ಕೆ ಅದಕ್ಕೆ ಸಪ್ರೇಟ್ ಟೊಂಟಿ ಫೈ ತೌಸಂಡ್ ಚಾರ್ಜ್ ಅದ ರೀ ಪರ್ ಡೇ ಹೌದು ರಿ ಮೇಡಮ್ ಯಾಕಂದ್ರೆ ಅದಕ್ಕೆ ಫೋಟೋಗ್ರಾಫರ್ಸ್ ಆಮೇಲೆ ವಿಡಿಯೋ ಯಾರು ಸಿನಿಮಾಟೋಗ್ರಾಫಿ ಮಾಡ್ತರಲ್ಲ ರಿ ಅವ್ರಿಗೆ ನಾವು ಬೇರೆ ಕಡೆಯಿಂದ ಕರ್ಸ್ಬೇಕಾಗ್ತದಲ್ಲ ರಿ ಆಮೇಲೆ ನಾವು ನಾರ್ಮಲ್ ವಿಡಿಯೋ ಹನ್ನೆರಡು ಸಾವಿರ ಚಾರ್ಜ್ ಆಗ್ತರಿ ಮೇಡಮ್ ಅದಕ್ಕೆ ಇಪ್ಪತ್ತೈದು ರೀ ಮೇಡಮ್ ಮೇಡಮ್ ಫೋಟೋಗ್ರಾಫಿ ಆಮೇಲೆ ರೆಗ್ಯೂಲರ್ ಫೋಟೋಗ್ರಾಫಿ ಹನ್ನೆರಡು ಸಾವಿರ ಟ್ರೆಡಿಷ್ನಲ್ ಫೋಟೋಗ್ರಾಫಿ ಹನ್ನೆರಡು ಸಾವಿರ ಮೇಡಮ್ ಸಿನಿಮ್ಯಾಟಿಕ್ ಬಂದುಬಿಟ್ಟು ಟೊಂಟಿ ಫೈ ತೌಸಂಡ್ ರೀ ಕ್ಯಾಂಡಿಡ್ ಬಂದುಬಿಟ್ಟು ಟ್ವೆಂಟಿ ಫೈ ತೌಸಂಡ್ ರೀ ಮೇಡಮ್ ಟೋಟಲ್ ಪ್ಯಾಕೇಜ ಏಯ್ಟಿ ತಕ್ ಮುಗಿ ಆಮೇಲೆ ಆಮೇಲೆ ಎಲ್ ಇ ಡಿ ವಾಲೇನ ಬೇಕೇನು ರೀ ಎಲ್ ಇ ಡಿ ವಾಲ್ ಆಗಲಿ ಆಮೇಲೆ ಹಾಂ ಹೌದು ರಿ ಮೇಡಮ್ ನೀವು ಲೈವ ನೀವಲ್ಲಿ ವೆಡ್ಡಿಂಗ್ ನಡಿತಿರ್ತದೆ ಈ ಕಡೆಗೆ ಟಿ ವಿ ಟೈಪ್ ರೀ ಮೇಡಮ್ ಲೈವ್ ಆಗಿ ಹಿಂಗೆ ದೂರ ಕೂತರೂನು ನಿಮ್ದು ವಿಡಿಯೋ ಎಲ್ಲ ನೀಟಾಗಿ ನೋಡ್ಬೋದು ಅಂತ ಹೌದು ರಿ ಮೇಡಮ್ ಇದರ್ದು ನಿಮ್ಗೆ

ಆ ಸೆವೆಂಟಿ ಕೆ ಮ್ಯಾಮ್ ಸೆವೆಂಟಿ ಹಾಂ ಎಪ್ಪತ್ತು ಸಾವಿರ ರೀ ಮೇಡಮ್ ಇದರ ನಾ ನಿಮಗೆ ಕಮ್ಮಿನೇ ಹೇಳಿನಿ ರೀ ಮೇಡಮ್ ಮೇಡಮ್ ನಿಮಗೆ ಲಾಸ್ಟ್ ಅರವತ್ತೈದು ಸಾವಿರ ತನಕ ನಾನು ಮಾಡ್ಕೋಡ್ಬೋದು ರೀ ಮೇಡಮ್ ಯಾಕಂದ್ರೆ ಎಲ್ಲ ಫೋಟೋಗ್ರಾಫರ್ಸ್ಗಳ್ಗೂ ನಾವು ಕೊಡ್ಬೇಕಲ್ಲರಿ ಇಲ್ರಿ ಮೇಡಮ್ ಹ್ಯಾಂಗೆ ಇರ್ತೆರಿ ಕ್ವಾಲ್ಟಿವೈಸ್ ಅಮೌಂಟ್ ಇರ್ತಲ್ಲ ರಿ ಮೇಡಮ್ ಇವಾಗ ನೀವು ಮಾರ್ಕೆಟ್ದು ಫೋಟೋ ಅವೇ ಇದ್ದರೂನು ಮೇಡಮ್ ಇಲ್ಲ ರಿ ಫೋಟೋ ಅವೇ ಇದ್ದರೂನು ಕ್ಲಾರಿಟಿ ಬೇರೆ ಇರ್ತೆ ರೀ ಕ್ವಾಂಟಿಟಿ ಬೇರೆ ಇರ್ತೆರಿ ಫ್ರೇಮಿಂಗ್ ಬೇರೆ ಇರ್ತದೆ ರೀ ಔಟ್ಪುಟ್ ಬೇರೆ ಇರ್ತಲ್ಲ ರಿ ಮ್ಯಾಮ್ ಮೇಡಮ್ ಅಂದರೆ ಬರಿ ಲೋಕಲ್ ಫೋಟೋಗ್ರಾಫರಿಗೆ ಹಚ್ಚದಪ್ಪ ಅಂತಂದರೆ ಒಂದು ಮೂವತ್ತೈದು ನಲವತ್ತು ಸಾವಿರದಾಗ ಮಾಡ್ತಿನಿ ರೀ ಮೇಡಮ್ ಇಲ್ಲ ಮೇಡಮ್ ಲಾಸ್ಟ ಲಾಸ್ಟ್ ನಲ್ವತ್ತು ಅದ ಮಾಡ್ಬೋದು ರೀ ಮೇಡಮ್ ಹೌದ್ರಿ ಆಯ್ತು ರೀ ಮೇಡಮ್ ನಾ ಇಪ್ಪತ್ತೈದು ತಗೊಂಡೆ ಅಂತ ನೀವು ಯಾರಿಗೂ ಹೇಳಬೇಡ್ರಿ ಮೇಡಮ್ ಹಾಂ ಆಯ್ತು ರೀ ಮೇಡಮ್ ತ್ಯಾಂಕ್ ಯು ರೀ ಮೇಡಮ್ ಡನ್ ರೀ ಮೇಡಮ್ ಹಾಂ ರಿ